ಮೊದಲಿಂದ ಬರೋ ಅನ್ನ ಬಂದಿರುವಂಥದ್ದು ಪುರುಷರು ಮತ್ತು ಮಹಿಳೆಯರು ಅವ್ರವ್ರಿಗೆ ಆದಂಥ ಒಂದೊಂದು ಕೆಲಸಗಳ್ನ ಮೀಸಲಿಟ್ಟಿದ್ದಾರೆ ನೋಡ್ತಾ ಹೋಗೋಣ ಯಾವ್ಯಾವ ಥರ ಮೀಸಲಿಟ್ಟಿದ್ದಾರೆ ಅಂತಂದರೆ ಸೋ ಮಹಿಳೆಯರು ಅಂತಂದರೆ ಅವರು ಮನೆಗೆ ಸೀಮಿತ ಅಷ್ಟೆ ಹೊರ್ಗಡೆ ಹೋಗೊ ಅಂಥದ್ದು ಇಲ್ಲ ಮನೇಲೇ ಏನು ಕೆಲಸ ಇರುತ್ತೆ ಕಾರ್ಯಗಳಿರುತ್ತೆ ಮಕ್ಳುಗಳ್ನ ನೋಡ್ಕೊಳ್ಳೋದಾಗ್ಲಿ ಅಡುಗೆ ಮಾಡೋದಾಗಲಿ ಈ ಥರದ್ದು ಕೆಲಸಗಳನ್ನ ಮಹಿಳೆಯರು ಮಾಡುವಂಥದ್ದು ಪುರುಷರು ಯಾವ ಥರ ಮಾಡ್ತಾರೆ ಅನ್ನೋದಾದರೆ ಹೊರಗಡೆ ಜಮೀನು ಆಗಲಿ ಏನೇ ಆಗಲಿ ಮನ ದುಡ್ಕೋಬಂದು ಅವರು ದುಡಿದು ಮನೆಗೆ ಏನು ಬೇಕು ಏನು ಬೇಡ ಅನ್ನೋದನ್ನ ನೋಡ್ಕೊಳ್ಳುವಂಥದ್ದು ಆಗಿರುತ್ತೆ ಅವ್ರದ್ದು ಪುರುಷರ ಕೆಲಸ ಆಗಿರುತ್ತೆ ಹೀಗೆ ಮಾಡಿಕೊಂಡಿರ್ತಾರೆ ನೀನು ಅದನ್ನ ಮಾಡು ನಾನು ಇದನ್ನ ಮಾಡು ಅನ್ನೋದು ಆಗಿನ ಕಾಲದಿಂದ ಪುರುಷರಿಗೆ ಇದು ಮಹಿಳೆಯರಿಗೆ ಇದು ಅನ್ನೋದು ಬಂದಿರೋದರಿಂದ ಹಾಗಾಗಿ ಅವ್ರವ್ರು ಅದೇ ಥರ ಮಾಡಿಕೊಂಡಿರ್ತಾರೆ ಈಗಿನ ಕಾಲ್ದಲ್ಲಿ ಆ ಥರ ಏನು ಇಲ್ಲ ಸೊ ಎಲ್ರೂ ಎಲ್ಲ ಥರನೆ ಕೆಲಸಗಳ್ನ ಮಾಡ್ಕೊಬೋದು ಪುರುಷರಿಗೆ ಇದು ಮೀಸಲು ಮಹಿಳೆಯರಿಗೆ ಇದೇ ಮೀಸಲು ಅಂತ ಏನೂ ಇಲ್ಲ ಹಾಗಾಗಿ ನಾವು ಬೆಳ್ದು ಬಂದಿರೋ ರೀತಿ ನಮ್ಮ ನಮ್ಮದು ಅಷ್ಟೇ ಹಾಗ್ ಹಾಗಾಗಿ ಈಗಿನ ಕಾಲದಲ್ಲಿ ಆ ಥರ ಏನೂ ಇಲ್ಲ ಅನ್ಕೊಂಡಿದ್ದೀನಿ ಎಲ್ರೂ ಎಲ್ಲ ಥರ ಕೆಲಸಗಳ್ನ ಮಾಡ್ಬೋದು